ಹಲೋ ಸರ್ ನಮಸ್ತೆ ಸರ್ ಇದು ನಿನ್ನೆ ನಿಮ್ಮ ಹಲೋ ಹಲೋ ಸರ್ ನಿನ್ನೆ ನಿಮ್ಮ ಅಂಗ್ಡಿಗೆ ಬಂದು ಸರ್ ಸರ್ ಅದೇ ಇದು ಬೆಂಡ್ ಬಿದ್ದಿದೆ ಸರ್ ಎಲ್ಲ ಹ್ಞೂ ಏಯ್ ಸರ್ ಇಲ್ಲ ಸರ್ ಇಲ್ಲಿ ತಗೊಬಂದು ನೋಡಿದ ಮೇಲೇ ಎಲ್ಲ ಬೆಂಡ್ ಬಿದ್ದಿದೆ ಸರ್ ಅದೇ ಅದು ಯಾವ್ದು ಅಂತ ಗೊತ್ತಿಲ್ಲ ಸರ್ ಒಂದು ಐದು ಆರು ಟೈಪ್ ಇದು ಇರೋದು ನಮ್ಮ ನಾನು ನೋಡಲಿಲ್ಲ ಅದು ಆಮೇಲೆ ಅಲ್ಲಿ ಬಂದ ಮೇಲೆ ನೋಡ್ತೀನಿ ಎಲ್ಲ ಬೆಂಡ್ ಬಿದ್ದಿದೆ ಅದೇ ಅಕ್ಕಿ ಎಲ್ಲ ಅಕ್ಕಿ ಸ್ವಲ್ಪ ಇದೆ ಸರ್

ಹಾಂ ಹೌದು ಸರ್

ಅದೇನಾದ್ರೂ ರಿಟರ್ನ್ ಮಾಡ್ಬೋದಾ ಸರ

ಅದೇ ಸರ್ ಈಗ ಮದ್ವೆಗೆ ಬೇಕಾಗಿತ್ತಲ್ವಾ ಅದಕ್ಕೇ ಈಗ ಮದ್ವೆಗೆ ಬೇಕಾಗಿತ್ತಲ್ವಾ ಅದಕ್ಕೆ ಸಾಯಂಕಾಲ ಬೇಕು ಸಾಯಂಕಾಲ ಊಟಕ್ಕೆ ಮಧ್ಯಾಹ್ನ ಬರಲಾ ಸರ್ ಆಂ ನಾವು ಸಾಯಂಕಾಲ ಬೇಕಲ್ಲ ಊಟಕ್ಕೆ ಹಾಂ ಅವೆಲ್ಲ ತೊಗೋಬರ್ತೀನಿ ನೀವು ನೋಡ್ಬಿಟ್ಟೂ ಏನಂತ ಆದರೆ ಹೇಳಿ ಇಲ್ಲಾಂದ್ರೆ ನಿಮ್ಗೆ ಕೊಟ್ಬಿಟ್ಟು ದುಡ್ಡು ಕೊಡಿ ಬೇರೆ ಅಂಗ್ಡಿಗೆ ಇಸ್ಕೋತೀನಿ ಇಲ್ಲಾಂದರೆ ನೀವೇ ಕೊಡೋದಾದರೆ ಕೊಡಿ ಚೆನ್ನಾಗಿರೋದು ಹ್ಞೂ ಸರಿ ಸರ್ ಸರಿ ಸರ್ ಹ್ಞೂ ಓಕೆ ತ್ಯಾಂಕ್ ಯು ಸರ್ ಹ್ಞೂ